ಯೋಗಾಭ್ಯಾಸ ಯೋಗ ಮನುಷ್ಯನಿಗೆ ತುಂಬ ಅನಿವಾರ್ಯ ಯಾಕಂದರೆ ಎ ಹೆಲ್ತಿ ಸೋಲ್ ಇನ್ ಎ ಹೆಲ್ತಿ ಬಾಡಿ ಅಥವಾ ಹೆಲ್ತಿ ಮೈಂಡ್ ಇನ್ ಎ ಹೆಲ್ತಿ ಬಾಡಿ ಅಂತ ಹೇಳ್ತಾರೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಆರೋಗ್ಯಯುತ ಆತ್ಮ ಇರಬೇಕಂದ್ರೆ ದೇಹ ಆರೋಗ್ಯವಾಗಿ ಇರಬೇಕು ದೇಹ ಆರೋಗ್ಯವಾಗಿದ್ದರೆ ನಾವು ಎಲ್ಲಾ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಭಾಗವಹಿಸ್ಬೋದು ಕಂಫರ್ಟೇಬಲ್ ಆಗಿ ಇರ್ಬೋದು ಹಾಗಿರುವಾಗ ದೇಹ ಆರೋಗ್ಯವಾಗಿರೋದಕ್ಕೆ ಏನು ಬೇಕು ಅದಕ್ಕೆ ಶಾರೀರಿಕ ಅಂದರೆ ಫಿಸಿಕಲ್ ಎಕ್ಸಸೈಸಸ್ ನಾವು ಮಾಡಬೇಕು ಯಾವ ಥರ ಮಾಡ್ತಾರೆ ಕೆಲವರು ಓಡೋ ಅಂಥದ್ದು ಬೇರೆ ಬೇರೆ ಥರ ಮಾಡ್ತಾರೆ ಯೋಗಾಸನ ಮನುಷ್ಯನಿಗೆ ತುಂಬ ಉಪಯುಕ್ತವಾದದ್ದು ನಾನು ಸುಮಾರು ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ ಮುಂಚೆ ಎಲ್ಲ ಕಷ್ಟ ಆಗ್ತಾ ಇತ್ತು ನಮ್ಮ ಗುರುಗಳು ಹೇಳ್ತಾ ಇದ್ದರು ಯು ಹ್ಯಾವ್ ಟು ಫೀಲ್ ದ ಪೇಯ್ನ್ ನೋವನ್ನ ನೀನು ಅನುಭವಿಸ್ಬೇಕು ಯು ಹ್ಯಾವ್ ಟು ಎಂಜಾಯ್ ದ ಪೇಯ್ನ್ ನೋವಿನಲ್ಲೇ ನೀನು ಆನಂದ ಕಾಣಬೇಕು ಅವಾಗಷ್ಟೇ ಯೋಗ ನಿನಗೆ ಒಲಿಯುತ್ತೆ ಅಂತ ಇದ್ದರು ನಾನು ಫಸ್ಟ್ ನಗ್ತಾ ಇದ್ದೆ ಏಯ್ ನೋವ್ನ ಏನು ಆನಂದ್ಸೋದು ನಾವು ಅಂತ ಆದ್ರೆ ಕ್ರಮೇಣ ಯೋಗಾಭ್ಯಾಸ ಮಾಡ್ತಾ ಮಾಡ್ತಾ ನನಗೆ ಅರ್ಥ ಆಯಿತು ಆ ನೋವ್ನಲ್ಲಿ ಇರತಕ್ಕಂಥ ಆನಂದ ಇವತ್ತು ನಮ್ಗೆ ನೋವು ಅನ್ನಿಸ್ಬೋದು ಅದು ನಾಳೆ ನಮಗೆ ಆನಂದ ಕೊಡ್ತದೆ ಯೋಗ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಅನುಕೂಲ ಇದೆ ಹಾಗಾಗಿ ದಿನದಿಂದ ದಿನಕ್ಕೆ ನನ್ನ ಯೋಗಾಭ್ಯಾಸ ತುಂಬ ಉತ್ತಮವಾಗಿದೆ ಅಂತ ನನ್ಗೆ ಅನ್ನಿಸ್ತಾ ಇದೆ